ನನ್ಗ ಮೀನು ಅಂದ್ರ ಭಾಳ್ ಇಷ್ಟ ನಮ್ಮನೆಯಾಗ ಮೀನು ಮಾಡಿದ್ವಾ ಅಂದ್ರ ನಮ್ಮಕ್ಳು ಭಾಳ ಇಷ್ಟ ಪಡ್ತಾರೆ ಯಾಕಂದ್ರೆ ಅವ್ರ್ಗೇನಾ ಗೊತ್ತಿಲ್ಲ ನಮ್ಮ ಇದ್ದ ಮೀನು ತಿನ್ಸಿದ್ರ ಮೀನು ಸಾರು ಮಾಡು ಮೀನು ಫ್ರೈ ಮಾಡು ಅಂತಂದು ಈ ಥರ ಕೇಳ್ತಾರೆ ನಾನು ನನ್ನ ಮಕ್ಳಿಗೆ ಅದನ್ನ ಮಾಡಿ ಕೊಡ್ತೀನಿ ನನ್ನ ಮಕ್ಳು ಅಡಿಗೆ ಮಾಡಿದ್ದ ನನ್ಗೇನು ಇಷ್ಟ ಅಂದ್ರ ನಮ್ಮ ದೊಡ್ಡ ಮಗ್ಳು ಮಾಡ್ತಾಳೆ ಅನ್ನ ಸಾರು ಅದು ಭಾಳ ಇಷ್ಟ ಮತ್ತು ಸಣ್ಣ ಮಗಳು ಮಾಡ್ತಳ ರೊಟ್ಟಿ ತರಕಾರಿ ಅದು ಭಾಳ ಇಷ್ಟ ಅವ್ರ ನನ್ನ ಕಡೆಯಿಂದ ಇಷ್ಟ ಪಡ್ತಾರ ಯಾವಾಗಾದರು ಅವರೂರಿಂದ ನಮ್ಮೂರಿಗೆ ಬಂದಾಗ ಅವ್ರ ಗಂಡನ ಮನೆಯಿಂದ ನಮ್ಮನೆಗೆ ಬಂದಾಗ ನೀನು ಮೀನು ಚಲೋ ಮಾಡ್ತಿಯವ್ವ ನೀನು ಮೀನು ಮಾಡ್ಕೊಡು ಅಂತಾರೆ ಅವಾಗ ನನಗೆ ಭಾಳ ಖುಷಿಯಾಗಿ ನನ್ನ ಕಡೆ ದುಡ್ಡು ಇರಲಿಕ್ಕೂನು ಬ್ಯಾರೆವರ ಕಡೆ ಇಸ್ಕೊಂಡ್ ಅವ್ರ್ಗೆ ಮೀನು ಎಲ್ಲ ರೆಡಿ ಮಾಡಿ ಎಲ್ಲ ಕೊಟ್ಟಾಗ ಖುಷಿಲಿದ್ದ ಎಲ್ಲಾ ಎಲಾರು ಸೇರ್ಕೊಂದು ಊಟ ಮಾಡ್ತರ ಮತ್ತು ನನ್ನ ಮಗ್ಳ ಅದಾಳ ಸಣ್ಣ ಮಗ್ಳು ಸಣ್ಣ ಮಗಳು ಏನು ಮಾಡ್ತಳೆ ಅವ್ಳ್ಗೆ ಅನ್ನ ಟೊಮ್ಯಾಟೊ ಸಾರು ಭಾಳ ಇಷ್ಟ ನಾವು ಮೀನು ಮಾಡಿದ್ರ ಅವ್ಳಿಗೆ ಅನ್ನ ಟೊಮ್ಯಾಟೊ ಸಾರು ಬೇಕು ಮತ್ತೆ ಆಕಿಗೆ ಬ್ಯಾರೆ ಮತ್ತು ಅನ್ನ ಟೊಮ್ಯಾಟ್ ಸಾರು ಮಾಡಿ ರೆಡಿ ಮಾಡ್ಬೇಕು ಈ ಥರ ಇದ್ದುವಾಗ ಒಂದು ಕುಟುಂಬ್ದಾಗ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಹಿಂಗಾಗಿ ನನ್ಗ ಅಡ್ಗಿ ಮಾಡ್ಕೊಡೋದು ಎಲಾರ್ಗ ಏನೇನು ಬೇಕಾಗುತ್ತೆ ಏನೇನು ಇಲ್ಲ ಅದೆಲ್ಲ ನೋಡ್ಕೊಂದು ಯಾವ ಟೈಮ್ಗ ಯಾರು ಹೆಂಗೆ ಏನು ಊಟ ಮಾಡ್ತಾರಂತಂದು ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತೀನಿ ಹಿಂಗ್ ಈಗ ಮೀನ್ದಾಗ ನನ್ಗೇನು ಅಂದ್ರಾ ಫ್ರೈ ಮಾಡೋದು ಭಾಳ ಇಷ್ಟ ಆಮೇಲೆ ರವ ಅಚ್ಚಿ ಪ್ರೈ ಮಾಡೋದು ಭಾಳ ಇಷ್ಟ ಆಮೇಲೆ ಮೀನು ಸಾರು ಅಂದರೆ ಹುಳಿ ಹುಳಿ ಆಕಿ ಮೀನು ಸಾರ್ ಮಾಡ್ತಿವಿ ನಾವು ನಮ್ಮ ಕಡೆ ಎಲ್ಲ ಇಲ್ಲಿ ಕೊಪ್ಪಳ ಸೈಡ್ ಈ ಥರ ಮಾಡದು ಭಾಳ್ ಇಷ್ಟ ಪಡ್ತರೆ ನಮ್ಮನ್ಯಾಗ ನಮ್ಮಕ್ಕಳು ನಮ್ಮ ತಾಯರು ಆಮೇಲೆ ಯಾರಿಂದ ಊರು ಊರ್ಲಿದ್ದ ಯಾರರ ಬೀಗ್ರ ಬಂದ್ರ ಅವರೆಲ್ಲರು ಇಷ್ಟ ಪಡ್ತಾರೆ ಆಕೆ ಅದೊಂದು ಬೇರೆ ಬೇರೆ ಊರಾಗೆ ಮೀನು ರೇಟ್ ಜಾಸ್ತಿ ಇರ್ತೈತಿ ಮೀನ ಮಾಡಾಕ ಏನಾರ ಅವ್ರ್ ಕ ಇದು ಮಾಡ್ಕೊಂತಾರ ಇಲ್ಲ ನಾನು ಮೀನು ಎಷ್ಟು ಆದರೂ ಇಲ್ಲಿ ಕಡಿಮೆ ರೇಟ್ ಇರುತ್ತೆ ಕಡಿಮೆ ರೇಟ್ನ್ಯಾಗ ನಾನು ತಗೊಂಡು ಬಂದು ಅವ್ರ್ಗೆ ನಾನು ವೆಜ್ನ್ಯಾಗ್ ಅಂದ್ರ ಮೀನಂದ್ರ ಸುಕ್ಕ ಮಾಡ್ತೀನಿ ಮತ್ತು ಪ್ರೈ ಮಾಡ್ತೀನಿ ಮತ್ತು ಸಾರು ಮಾಡ್ತೀನಿ ಮೀನಿದ ತತ್ತಿ ಸಿಗ್ತವ ಅದ್ರದ್ದು ಫ್ರೈ ಮಾಡ್ತಿನಿ ಇದು ತಿನ್ನಕೆ ನಮ್ಮನೆಯಾಗ ಭಾಳ ಇಷ್ಟ ಪಡ್ತಾರೆ ನನ್ನ ಮಗಗ ಚಿಕನ್ ಇಷ್ಟ ಚಿಕನ್ ಅವ ಬಂದಾಗ ಅವ ಬೆಂಗ್ಳೂರಾಗ ಇರ್ತಾನ ಅವ ಬಂದಾಗ ಅವ್ನ ಮತ್ತು ಮೀನ ಮ ಮೀನದ್ದ ಊಟ ತಿನ್ನಂಗಿಲ್ಲ ಚಿಕನ್ ಅಡ್ಗಿ ಮಾಡಿ ಅವ್ನ್ಗ ಕೊಡ್ತೀನಿ ನನ್ನ ಜೀವನ್ದಾಗ ನನ್ಗ ಭಾಳ್ ಇಷ್ಟ ಅಂದ್ರ ಮೀನನ ಇಷ್ಟ ಈಗ ಹಳ್ಳಿ ಹಳ್ಯಾಗ್ ಹೋಗಿರ್ತಿವಿ ಅಲ್ಲಿ ಮೀನು ಕಡ್ಮಿ ರೇಟ್ನ್ಯಾಗ ಸಿಕ್ತವು ಒಂದು ಎರಡು ಕೆಜಿ ಮೂರು ಕೆಜಿ ತರ್ತೀನಿ ಅಡ್ಗೆ ಎಲ್ಲ ಮಾಡ್ತೀನಿ ನಮ್ಗ ಯಾರ್ಯಾರು ನಮ್ಗ ನಮ್ಮ ಗೆಳ್ತಿಯರು ಇರ್ತರ ಅವರಿಗೆ ಮೀನು ಮಾಡಿನ ಬಾ ಅಂಥದ್ ಅವ್ರ ಕರ್ದ ಅವರುಗೂನು ಊಟಕ್ಕೆ ಕೊಡ್ತೀನಿ ಯಾಕಂದ್ರ ಅವ್ರ ಅಡ್ಗೆ ಮಾಡ್ದಾಗ ನನಗೂ ಕರ್ದಿರ್ತಾರೆ ಊಟ ಮಾಡಿ ಭಾಳ ಖುಷಿ ಪಡ್ತಾರೆ ಅಂತಂದು ನಾನು ಅವ್ರಿಗೆ ಕರಿತೀನಿ ಇನ್ನೊಂದು ಏನು ಅಂದ ಮೀನ್ದಾಗ ನಾ ಆರೋಗ್ಯದ ಬಗ್ಗೆ ಭಾಳ ಒಳ್ಳೆಯದು ಐತಿ ಅದು ಕ್ಯಾಲ್ಸಿಯಂ ಊಟ ಆಮೇಲೆ ಮೀನಿದ ತಲೆ ತಿಂದ್ರ ಬುದ್ಧಿ ಚುರುಕಾಗುತ್ತ ಅಂತಂದು ಹಿರಿಯರ್ ಹೇಳ್ತಿದ್ರ ಹಿಂಗಾಗಿ ಮೀನು ತಲೆ ಭಾಳ ಬಾಳಾನ ನಾವು ಇಷ್ಟ ಪಡ್ತೀನಿ ನಮ್ಮ ಸಣ್ಣ ಮಗ್ಳ ಇದಾಳ ಆಕಿ ಮೀನು ಸಾರು ಅಂದ್ರ ಮೀನು ಮಾಡು ಸಾರು ಮಾಡಿ ಅಂತಂದು ಹೇಳ್ತಾಳೆ ಅವಾಗ ನಾವು ಮಾಡ್ದಾಗ ಖುಷಿಲಿದ್ದೆ ತಿಂತಾಳೆ ಇನ್ನೊಂದೇನಂದ್ರ ನಮ್ಗೊಬ್ರ ಪರಿಚಯ ಅದರ ಅವ್ರ ಮೀನ ತಿನ್ನಂಗಾದ್ರ ನಮ್ಗ ಅವ್ರ ಫೋನ್ ಮಾಡ್ತಾರೆ ಅವ್ರ್ಗುನೂ ಎಲ್ಲ ರೆಡಿ ಮಾಡಿ ಮೀನ್ದ ಊಟ ರೆಡಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಕೊಟ್ಟು ಬರ್ತೀನಿ ಹೀಗಾಗಿ ನಮ್ಮ ಮೀನು ಅಂದ್ರ ಭಾಳ ಜೀವ ಅಂದರೆ ನನ್ನ ಹತ್ರ ಮೀನು ಅದು ಏನಂದ್ರ ಬಾಂಗ್ಡೆ ಐತಿ ರಾಣಿ ಮೀನು ಐತಿ ಜಿಲೇಬಿ ಮೀನು ಐತಿ ಪರ್ಕಿ ಮೀನು ಐತಿ ಕಾಗೆ ಮೀನು ಐತಿ ಬಾಳಿ ಆಮೇಲೆ ಇನ್ನೊಂದು ಬೊಂಬಿಲ ಒಣ ಮೀನು ಆಮೇಲೆ ಉಪ್ ಮೀನಾ ಉಪ್ ಮೀನಾ ಅದನೇನು ಮಾಡ್ಬೇಕು ಅಂದ್ರ ಅದನ್ನ ಸುಟ್ಟು ಉಪ್ಪೆಲ್ಲ ತೆಗೆದು ಅದ್ರದ್ದು ಕಂಡ ಅಷ್ಟ ತಗೊಂಡು ನಾವದನ್ನ ಖಾರ್ದ್ ಪುಡಿ ಉಪ್ಪ್ ಹಾಕಿ ಪ್ರೈ ಮಾಡಿದ್ರ ಅದು ಭಾಳ ಚಲೋ ಆಗುತ್ತೆ ಇನ್ನೊಂದೇನಂದ್ರ ಈ ಜಿಂಗ ಅಂತ ಬರ್ತಾವು ಜಿಂಗ ಮೀನು ಅಂದ್ರ ಒಂದು ಸ್ವಲ್ಪ ಇರು ಏನು ಉಳ್ಳಾಗಡ್ಡಿ ಕೊಯ್ದು ಅದನ್ನ ಪ್ರೈ ಮಾಡಿ ಅದ್ರಾಗ ಹಾಕಿ ಮಾಡಿದ್ರ ಅದು ಭಾಳ ಚಲೋ ಆಗುತ್ತೆ ರೊಟ್ಟಿ ಮಾಡಿದರಂತೂ ಅದ್ರಂತ ಟೇಸ್ಟ್ ಯಾವುದು ಕೊಡೋದಿಲ್ಲ ಆಮೇಲೆ ಇನ್ನೊಂದು ಬೊಂಬಿಲ ಅಂತ ಬರುತ್ತೆ ಬೊಂಬಿಲ ಅಂದ್ರ ಅದನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಅಂಚಿನ್ಯಾಗ ಉರುದು ಆಮೇಲೆ ಅದನ್ನ ಪ್ರೈ ಮಾಡಿ ತೊಳೆದು ಒಂದು ಬದ್ನಿಕಾಯ್ ಒಳಗ ಹಾಕಿ ಮಾಡಿದ್ರ ಅದುನು ಭಾಳ ಚಲೋ ಆಗುತ್ತೆ ಹಿಂಗ ನಾನಾ ರೀತಿ ಮೀನು ಇರ್ತವು ನಾನಾ ರೀತಿಯ ಅಡ್ಗಿ ಮಾಡೋದು ನಾವು ನನ್ಗ ಭಾಳ್ ಇಷ್ಟ ಒಟ್ಟಾರೆ ಹೇಳ್ಬೇಕಂದ್ರೆ ಮೀನ್ದಾಗ ಭಾಳ ರುಚಿ ಇರ್ತೈತಿ ಭಾಳ ಶಕ್ತಿ ಇರ್ತೈತಿ ಭಾಳ ಆರೋಗ್ಯ ಇರ್ತೈತಿ ನಾವು ಸಣ್ಣೋರು ಇದ್ದಾಗ್ಲಿದ್ದ ನಮ್ಮಜ್ಜ ಅಜ್ಜಿ ಕಾಲಲಿದ್ದನೂ ಮೀನು ತಂದ್ರಂದ್ರ ಅದು ಸ್ವಚ್ಛ ಮಾಡಾಕಾ ಮತ್ತು ಒಂದು ಕಡೆ ಜಾಗ ಉಡ್ಕೊಂಡು ಕುಂದ್ರ ಬೇಕು ಅಷ್ಟು ಸ್ವಚ್ಛ್ವಾಗಿ ಮಾಡಿ ಅದ್ರದ್ದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಉಪ್ಪೆಲ್ಲ ಹಾಕಿಟ್ಟು ಅದ್ರ ಟೇಸ್ಟ ಬ್ಯಾರೆ ಬರ್ತಿತ್ತು ಆ ಥರ ಮೀನು ಮಾಡಿ ಮತ್ತು ಒಂದಿನ ಅದು ಸಾರು ಮಾಡಿದರೆ ಓಣ್ಯಾಗ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಎಲ್ಲಾರ್ಗಿ ಕೊಟ್ಟು ಕಳಿಸಿ ಆಮೇಲೆ ನಮ್ಗ ನಾವು ಸಣ್ಣೋರ ಅಲ್ಲ ನಮ್ಗ ಅವಾಗ ಹಾಕಿ ಕೊಡ್ತಿದ್ದರು ಇದು ಭಾಳ ಖುಷಿ ಆಗಿಂದ ಟೈಮ್ನಾಗ ಈಗ ಹಾಗಿಲ್ಲ ಎಂಟು ದಿನ ಆದರೂನು ಫ್ರಿಡ್ಜ್ನ್ಯಾಗ ಇಡ್ತಾರೆ ಆವಾಗಿಂದ ಆವಾಗ ಪ್ರೈ ಮಾಡ್ಕೊಳ್ತಾರೆ ತಿಂತಾರ ಈಗಿನ ಕಾಲನೆ ಬೇರೆ ಆಗಿನ ಕಾಲನೆ ಬೇರೆ